ನಮ್ಮ ಮಾತೃಭಾಷೆ ಕನ್ನಡ ರೀ ಆದ್ರೆ ನಾವು ಕನ್ನಡ ಭಾಷೆ ಜೋಡಿ ಬೇರೆ ಬೇರೆ ಭಾಷೆ ಹೋಲಿಸ್ಕೊಂಡು ಮಾತಾಡ್ತೀವಿ ರೀ ಮಾತಾಡ್ತೀವಿ ಅಂದ್ರೆ ಮಾತಾಡೋ ಹೊತ್ನಾಗ ಇಂಗ್ಲಿಷನ್ನೂ ಉಪ್ಯೋಗ ಮಾಡ್ಕೊಂತೀವಿ ರೀ ಹಿಂದಿಯೂ ಉಪ್ಯೋಗ ಆಗ್ತೈತಿ ಈ ಅರೇಬಿಕ್ ಪದಗಳು ಸಂಸ್ಕೃತ ಪದಗಳು ಎಲ್ಲ ಪದಗಳು ಮಿಕ್ಸ್ ಮಾಡೇ ಮಾತಾಡ್ತೀರಿ ಆದರೆ ಪೂರ್ತಿಯಾಗಿ ಕನ್ನಡ ಭಾಷೆ ಮಾತಾಡಕ್ಕೆ ಆಗೋದೇ ಇಲ್ಲ ರೀ ಅದನ್ನು ಹೋಲಿಸ್ಕ್ ನಮ್ಮ ಅಭಿಪ್ರಾಯ ಏನಪ್ಪ ಅಂದ್ರೆ ಪೂರ್ತಿ ಚೊಕ್ಕ ಕನ್ನಡ ಮಾತಾಡೋಕ್ಕೋದ್ರೆ ಬರೋದೆ ಇಲ್ಲ ರೀ ಇದು ಯಾ ಅವರು ಇವ್ರ ಜೋಡಿ ನಾವೂ ಸಹವಾಸ ಮಾಡ್ಬೇಕ್ ಭಾಷೆ ಮ ಈಗ ನಮ್ಮ ಮನೆ ಮಗ್ಳ್ ಉರ್ದು ಮಾತಾಡೋರು ಅಂದ್ರೆ ಮುಸ್ಲಿಮ್ಸ್ ಜನ ಇದ್ರು ಅಂದ್ರೆ ಅವರು ಉರ್ದು ಮಾತಾಡದಿರ್ತಾರೆ ರೀ ಅವ್ರ ಜೋಡಿ ಸ್ವಲ್ಪ ಮಾತಾಡ್ಬೇಕಂದ್ರ್ ನಾವೂ ಅವರೂ ನಮ್ಮ ಜೋಡಿ ಮಾತಾಡ್ಬೇಕಾದ್ರ್ ಅವರೂ ಸ್ವಲ್ಪ ಕನ್ನಡ ಕಲ್ಕೊಂತಾರೆ ರೀ ನಾವೂ ಜೊತೆ ಅವ್ರ ಜೊತೆ ಮಾತಾಡ್ಬೇಕಂದ್ರ್ ನಾವೂ ಸ್ವಲ್ಪ ಅಲ್ಲಿ ಉರ್ದು ಕಲಿಬೇಕಾಗ್ತೈತೆ ರೀ ಒಂದಿಷ್ಟು ಸಣ್ಣ ಸಣ್ಣ ಪದಗಳನ್ನು ನಾವು ಕನ್ನಡದೊಳಗೆ ಉರ್ದು ಮಿಕ್ಸ್ ಮಾಡಿ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ ರೀ ಅವರು ಪೂರ್ತಿಯಾಗಿ ಉರ್ದುನೂ ನಮ್ಮ ಜೋಡಿ ಮಾತಾಡೋಂಗಿಲ್ಲ ಅವರೂ ಸ್ವಲ್ಪ ಕನ್ನಡ ಭಾಷೆ ಬಳಸ್ಕೊಂಡು ಕನ್ನಡ ಕಲ್ಕೊಬೇಕಂತ ತಿಳ್ಕೊಂಡು ನಮ್ಮ ಜೋಡಿ ಉರ್ದು ಅರ್ಧ ಉರ್ದು ಮಿಕ್ಸ್ ಮಾಡ್ತಾರೆ ರೀ ಅರ್ಧ ಕನ್ನಡ ಮಿಕ್ಸ್ ಮಾಡ್ತಾರೆ ರೀ ಈ ರೀತಿ ನಾವು ಕನ್ನಡ ಭಾಷೆನ ಬೇರೆ ಬೇರೆ ಭಾಷೆಯೊಂದಿಗೆ ಹೋಲಿಸಿ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ಥ ಆಗ್ತೈತಿ ಪೂರ್ತಿ ನಮಗೆ ಉರ್ದು ನಮಗ್ ಬರಂಗಿಲ್ಲ ರೀ ಪೂರ್ತಿ ಕನ್ನಡ ಅವ್ರಿಗೆ ಬರೋಂಗಿಲ್ಲ ಇರ್ಲಿಲ್ಲ ಅಂದ್ರೆ ಅವ್ರ ಜೋಡಿ ನಾವು ಸಂಭಾಷಣೆ ಮಾಡಕ್ಕೆ ಆಗೋದೇ ಇಲ್ಲ ಮಾತಾಡಕ್ಕೆ ಆಗೋದೇ ಇಲ್ಲ ಇಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ನಾವೂ ಸ್ವಲ್ಪ ಅರ್ಧಂಬರ್ಧ ಒಂದು ನಾಲ್ಕು ಪದ ಕಲ್ತ್ಕೊಂಡ್ವಿ ಅಂದ್ರೆ ಅವ್ರ ಜೊತೆಗ್ ಮಾತಾಡಕ್ಕೆ ಅನುಕೂಲ ಆಕ್ಕೈತಿ ಅವರೂ ಕನ್ನಡ ಕಲ್ತ್ಕೊಂಡ್ರಪ್ಪ ಅಂತಂದರೆ ನಮ್ಮ ಜೋಡಿ ಮಾತಾಡಕ್ಕೆ ಅನುಕೂಲ ಆಗತ್ತೆ ರೀ ಉಂಡ್ರಾ ಎದ್ರಾ ಮಲ್ಕೊಂಡ್ರಾ ಅಂತಂದು ಕೇಳುವಂತಹ ಸಾಮಾನ್ಯ ಪದಗಳನ್ನಾದರೂ ಕೂಡ ನಾವೇನು ಮಾಡ್ಬೇಕು ರೀ ಕಲ್ತ್ಕೋಬೇಕಾಗ್ತೈತಿ ಕ ಬರೇ ನಾವು ಕನ್ನಡ ಭಾಷೆ ಒಂದೇ ಅಂತಂದ್ರೆ ಆಗೋಂಗಿಲ್ಲ ಆದ್ರೆ ಅವ್ರಿಗೂ ಕೂಡ ಬರೇ ಉರ್ದುದಾಗೆ ನಾವು ಮಾತಾಡಿ ಜೀವನ ಮಾಡ್ತೀವಿ ಅಂತಂದ್ರೆ ಅವ್ರಿಗೂ ಆಗೋಂಗಿಲ್ಲ ಯಾಕೆ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ಕೋಬೇಕಾಗತ್ತೆ ರೀ ಯಾವ ಜನ ಇದಾರೆ ಯಾವ ಭಾಷೆ ಮಾತಾಡ್ತಾರೆ ನಾವು ಇಲ್ಲಿ ಪರಿಸರಕ್ಕೆ ಹೆಂಗೆ ಹೊಂದಿಕೋಬೇಕು ಹಾಗಾದ್ರೆ ಅವ್ರೂ ಅವರೂ ಮಾತಾಡುವಂಗೆ ನಾವು ಮಾತಾಡ್ಬೇಕಲ್ಲ ಅಂತ ತಿಳ್ಕೊಂಡು ನಮ್ಮ ಭಾಷೆನ ಅವ್ರು ಕಲಿಬೇಕು ರೀ ಅವ್ರ ಭಾಷೆಯನ್ನು ನಾವು ಕಲ್ತ್ಕೋಬೇಕು ಅಂದಾಗ ನಮ್ಮ ಒಂದು ಸಂವಹನ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ಅಥವಾ ನಮ್ಮ ವ್ಯವಹಾರಿಕ ಜೀವನವನ್ನು ನಾವು ಹಂಚ್ಕೊಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತಂದ್ರೆ ನಾವು ವ್ಯವಹಾರ ವ್ಯವಹಾರಿಕವಾಗಿ ನಾವು ಮಾತಾಡೋದು ಕಷ್ಟ ಆಗಿಬಿಡ್ತೈತಿ ಇಲ್ಲ ಬರೇ ನಾವು ಉರ್ದು ಏರಿಯಾದಾಗೆ ಇದ್ವಿ ಅಪ್ಪ ಒಂದು ವ ಬೇರೆ ಭಾಷೆನ ಮಾತನಾ ಈಗ ತೆಲುಗು ಆಂಧ್ರಾಕ್ಕೆ ಹೋದ್ರೆ ನಮ್ಗೆ ತೆಲುಗು ಬರೋಂಗಿಲ್ಲ ತೆಲುಗು ಬರೋಂಗಿಲ್ಲ ಅಂತ ತಿಳ್ಕೊಂಡು ನಾವು ಅಲ್ಲಿ ಸುಮ್ಮನೆ ಇದ್ರೆ ಆಗೋಂಗಿಲ್ಲ ಆದ್ರೆ ನಾವು ಹೋದಾಗ ಸ್ವಲ್ಪ ಅಲ್ಲಿ ಕನ್ನಡದ ಜೊತೆಗೆ ಒಂದು ನಾಲ್ಕು ತೆಲುಗು ಪದಗಳನ್ನು ಕಲ್ತ್ಕೊಂಡು ಅವ್ರ ಜೋಡಿ ವ್ಯವಹಾರ ಮಾಡಕ್ಕೆ ಹತ್ತಿದ್ರೆ ಅವ್ರಿಗೂ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ಥವಾಗಿ ಏಯ್ ಹೌದು ಇವ್ರು ಕನ್ನಡದವ್ರು ಇವರು ಮಾತಾಡ್ತಾರೆ ಹಿಂಗೆ ನಾವೂ ಸ್ವಲ್ಪ ಅವ್ರ ಜೋಡಿ ಏನು ಮಾಡಬೇಕು ಕನ್ನಡ ಮಾತಾಡ್ಬೇಕಲ್ಲ ಅಂತ ತಿಳ್ಕೊಂಡು ತೆಲುಗುದವ್ರು ಏನು ಮಾಡ್ತಾರೆ ಕನ್ನಡ ಕಲ್ತ್ಕೊಂಡು ಅವ್ರ ಜೋಡಿಗೆ ಹೋದಾಗಾರೂ ಕಡೆಗೆ ಒಂದು ಊರಿಂದ ಇನ್ನೊಂದು ಊರಿಗಾರ ಅಥ್ವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದಾಗಾರೂ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಬೇ ಅಲ್ಲಿಯ ರಾಜ್ಯ ಭಾಷೆಯನ್ನು ನಾವು ಕಲಿಬೇಕಾಗತ್ತೆ ಆದ್ರೆ ಕಲಿಬೇಕಂದ್ರೆ ಪೂರ್ತಿ ಒಮ್ಮೆಗೇ ಕ ಬರೋದಿಲ್ರಿ ಇನ್ನೊಂದು ಭಾಷೆ ಸಲ್ಪ ದಿನನಿತ್ಯ ಮಾತಾಡ್ಕೊಳ್ತ ಇದ್ರೂ ಬರ್ತೈತಿ ಆದ್ರೆ ನಾವು ಪ್ರವಾಸ ಮಾಡಿದಾಗ ದಿನನಿತ್ಯ ಮಾತಾಡಕ್ಕೆ ಬರೋಂಗಿಲ್ಲ ಆದ್ರೆ ಅಲ್ಲಿಗೆ ಹೋದಾಗಾರೂ ಸಲ್ಪ ಅವ್ರ ಜೋಡಿ ನಮಗೆ ಅವಶ್ಯಕವಾದಂಥ ಬೇಕಾದಂಥ ವಸ್ತುಗಳನ್ನು ಬೇಕು ತೊಗೊಬೇಕಾದ್ರೂ ಕೂಡ ಅವ್ರ ಜೋಡಿ ನಾವು ಬೇರೆ ರಾಜ್ಯಕ್ಕೆ ಹೋದಾಗ ಆ ಒಂದು ರಾಜ್ಯ ಭಾಷೆಯ ಜೊತೆ ನಾವು ವ್ಯವಹಾರವನ್ನ ಮಾಡ್ಬೇಕಾದ್ರೆ ನಾವು ಆ ಭಾಷೆಯನ್ನು ಸೊಲ್ಪ ಅಲ್ಪ ಸ್ವಲ್ಪ ಗೊತ್ತಿರ್ಬೇಕು ಅಂದ್ರೆ ನಮಗೆ ಅಲ್ಲಿ ಟೂರ್ ಮಾಡಕ್ಕೆ ಅಥವಾ ಪ್ರವಾಸ ಮಾಡಕ್ಕೆ ಅನ್ಕೂಲ ಆಕ್ಕೇತಿ ಇಲ್ಲಪ್ಪ ಅಂತಂದ್ರೆ ಭಾಷೆಯ ತೊಂದರೆ ಆಗ್ತೈತಿ ಅಲ್ಲಿದು ಏನೂ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರೊಂದು ಹೇಳೋದು ನಾವೊಂದು ಮಾಡೋದು ಇದೇ ರೀತಿಯಾಗಿ ಬಹಳ ತೊಂದರೆ ಉಂಟಾಗುತ್ತೆ ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಇತರೆ ಭಾಷೆಗಳ ಜೊತೆ ಹೋಲಿಸ್ಕೊಂಡ್ ಏನು ಮಾಡ್ತೀವಪ್ಪ ಅಂದ್ರೆ ಮಾತಾಡ್ತೀವಿ ಅದು ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಲ್ಪ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಂತಾರಲ್ಲ ಕೈ ಸನ್ನೆ ಬಾಯಿ ಸನ್ನೆ ಮೂಲಕಾರೂ ಹೇಳಿದ್ರೆ ತಿಳ್ಕೊಂತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಏನು ಮಾಡ್ತೀವಪ್ಪ ಅಂತಂದರೆ ಬೇರೆ ಬೇರೆ ಭಾಷೆಯೊಂದಿಗೆ ಹೋಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮಾತಾಡಿಬಿಡ್ತೀವಿ ಅದ್ರಾಗೆ ಹಿಂದಿಯೂ ಮಿಕ್ಸ್ ಆಗಿರ್ತತಿ ಕನ್ನಡವೂ ಮಿಕ್ಸ್ ಇದು ಇಂಗ್ಲೀಷ್ ಮಿಕ್ಸ್ ಆಗಿರ್ತತಿ ಎಲ್ಲ ಕೂಡಿಸ್ಕೊಂಡು ಮಾತಾಡ್ತೀವಿ ಆದ್ರೆ ಅಲ್ಪ ಸ್ವಲ್ಪ ಗೊತ್ತಾಯ್ತಪ್ಪ ಅಂತಂದ್ರೆ ಅವ್ರ ಜೋಡಿ ನಮಗೂ ಮಾತಾಡಕ್ಕೆ ಅನ್ಕೂಲ ಆಗತ್ತೆ